ನಮ್ಮ ಗುಲ್ಬರ್ಗದಾಗ ಹೇಳಬೇಕಪ್ಪ ಅಂದರೆ ಲೈಬ್ರೆರಿಗಳು ನೋಡಿರಿ ಎಲ್ಲೆಲ್ಲವೆ ಅಂದರೆ ಜಗತ್ ಸರ್ಕಲಿಗೆ ಒಂದು ಅದ ಮತ್ತು ಅನ್ಕರ ಇಲ್ಲಿ ನನಗೆ ಗೊತ್ತಿರೋಂಗೆ ನಮ್ಮ ಹೋರಿಮಠದ ಬಳ್ ಒಂದದ ಈ ಲೈಬ್ರೆರಿಗಳಿಗೇನಪ್ಪ ಅಂದ್ರೆ ನಾರ್ಮಲಿ ನಾವು ಯಾವಾಗ ಹೋಗ್ತಿದ್ದೆವು ಅಂದರೆ ಈಗ ನಮಗೇನಾದ್ರೂ ಇದು ಓದಬೇಕಾಗಿತ್ತು ಏನಂದ್ರೆ ಪೇಪರ್ ಓದಬೇಕಾಗಿತ್ತು ದಿನಪತ್ರಿಕೆ ಓದ್ಬೇಕಾಗಿತ್ತಂದ್ರೆ ಸೀದಾ ಅಲ್ಲಿಗೇ ಹೋಗ್ತಿದ್ದೆವು ಮುಂಜಾನೆ ಎದ್ದು ಆರು ಗಂಟೆಗೆ ಏಳು ಗಂಟೆಗೆ ಕರೆಕ್ಟ್ ಆಗಿ ಅಲ್ಲಿ ಮುಂಜಾನೆಯೇ ಪೇಪರ್ ಬಂದಿರ್ತಿತ್ತು ಆ ಪೇಪರ್ ಬೇರೆ ಬೇರೆ ಪೇಪರ್ ಸಿಕ್ತವೆ ಮತ್ತು ಒಂದೇ ಪೇಪರ್ ಅಲ್ಲ ಎಲ್ಲ ರೀತಿ ಪೇಪರ್ ಸಿಕ್ತವೆ ಅಂತ್ಹೇಳಿ ನಾವು ಏನು ಮಾಡ್ತಿದ್ವಿ ಮುಂಜಾನೆಯೇ ಹೋಗಿ ಅಲ್ಲಿ ಕೂತ್ಬಿಡ್ತಿದ್ವಿ ಎಲ್ಲಿ ಲೈಬ್ರೆರಿಲಿ ಯಾಕಪ್ಪ ಅಂದ್ರೆ ನಾವು ಮೇಯ್ನ್ ಏನು ಪೇಪರ್ ಬೇಕಾಗ್ತಿತ್ತು ಪೇಪರ್ ಇರ್ಲಿಲ್ಲಂದ್ರೆ ನಡಿತಿದ್ದಿಲ್ಲ ಯಾಕಂದ್ರೆ ದಿನನಿತ್ಯದ್ದು ಏನೇನು ನ್ಯೂಸ್ ಅದ ಏನೇನು ಇದು ಅದ ಎಲ್ಲ ಗೊತ್ತಾಗ್ಬೇಕಾಗ್ತಿತಂದ್ರೆ ನಾವೇನು ಮಾಡ್ತಿದ್ವಿ ಅಲ್ಲಿಗೇ ಹೋಗ್ತಿದ್ವಿ ಸೀದಾ ಬಹಳಷ್ಟು ಲೈಬ್ರೆರಿ ಭೇಟಿ ಮಾಡೀವಿ ಬಹಳಷ್ಟು ಲೈಬ್ರೆರಿಗಳಿಗೆ ಹಾಗೆ ಹೋಗ್ತಾ ಇರ್ತೀವಿ ಯಾಕಂದ್ರೆ ಬೇರೆ ಬೇರೆ ಇತಿಹಾಸದ ಪುಸ್ತಕ ಓದಬೇಕಾಗಿತ್ತಪ್ಪ ಅಂದ್ರೆ ಅಥವಾ ಯಾವುದೋ ಒಂದು ಕತೆ ಪುಸ್ತಕ ಓದ್ಬೇಕಾಗಿತ್ತಂದ್ರೆ ಅಲ್ಲಿ ಬಹಳ ವೆರೈಟಿಯದೆಲ್ಲ ಸಿಕ್ತಾವೆ ಅಂತ್ಹೇಳಿ ನಾವೇನು ಮಾಡ್ತಿದ್ವಿ ಅಲ್ಲಿಗೇ ಹೋಗ್ತಿದ್ವಿ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಲೈಬ್ರೆರಿಗೆ ಹೋಗೋದು ಇನ್ನೊಂದು ರೀಝನ್ ಏನಪ್ಪ ಅಂದ್ರೆ ಅಲ್ಲಿ ನಮಗೆ ಬೇಕಾಗಿರತಕ್ಕಂಥ ಒಂದು ಶೈಕ್ಷಣಿಕ ಸಂಬಂಧ ಏನೇ ಆಗಿರ್ಲಿಕ್ಕ ಅದು ಕೂಡ ಅಲ್ಲಿ ಸಿಗ್ತದೆ ನಮಗೆ ನಂದು ಮೆತಮೆಟಿಕ್ಸ್ ಬುಕ್ ಆಗಿರ್ಬೋದು ಫಿಝಿಕ್ಸ್ ಬುಕ್ ಆಗಿರ್ಬೋದು ಅವನ್ನೂ ಎಲ್ಲ ಬೇರೆ ಬೇರೆ ಆತರ್ ಇದು ಸಿಕ್ತವೆ ಅಂತ್ಹೇಳಿ ನಾವೇನು ಮಾಡ್ತಿದ್ವಿ ಲೈಬ್ರೆರಿಗೆ ಭೇಟಿ ಕೊಡುತ್ತಿದ್ವಿ ಮತ್ತೇನಪ್ಪ ಅಂದ್ರೆ ನಮ್ಗೆ ಏನಪ್ಪ ಅಂದ್ರೆ ಓದೋ ಹವ್ಯಾಸ ಇದ್ದಿದ್ರ ಸಲುವಾಗಿ ನಾವು ಮನ್ಯಾಗೆ ನಮ್ಮದೇ ಆದಂಥ ಒಂದು ಸಣ್ಣದೊಂದು ಲೈಬ್ರೆರಿ ಮಾಡಿಟ್ಟೀವಿ ನಮಗೆ ನಾವೇನಪ್ಪ ಅಂದ್ರೆ ನಾರ್ಮಲಿ ಅವೆಲ್ಲ ಏನಂತಾರ ಆಧ್ಯಾತ್ಮಿಕ ಆಗಿರ್ಬೋದು ಅಥವಾ ಶೈಕ್ಷಣಿಕದಾಗ ನಮ್ದು ಸೆಕೆಂಡ್ ಇಯರ್ದು ಫಸ್ಟ್ ಇಯರ್ದು ಇವು ಬುಕ್ಸ್ ಮತ್ತು ವಿಜ್ಞಾನದ ರಿಲೇಟೆಡ್ ಬುಕ್ ಎಲ್ಲ ಇಟ್ಟಿದ್ ಸಲುವಾಗಿ ನಾವೇನು ಮಾಡ್ತೀವಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬುಕ್ಕ್ಗಳು ನಮ್ಮಲ್ ತಂದಿಟ್ವಿ ಯಾವಪ್ಪ ಅಂದರೆ ಫಿಝಿಕ್ಸ್ ಬುಕ್ಕಾ ಮೆತಮೆಟಿಕ್ಸ್ ಬುಕ್ಕಾ ಇವೆಲ್ಲ ನಾವು ಏನಪ್ಪ ಅಂದ್ರೆ ಒಂದು ಸಣ್ಣದು ಬೇರೆ ಬೇರೆ ಬೇರೆ ಬೇರೆ ಆತರ್ಸ್ಗಳು ಬರ್ದ ಬುಕ್ಕುಗಳೆಲ್ಲ ತಂದು ಏನು ಮಾಡೀವಿ ನಮ್ಮಲ್ ಇಟ್ಟೀವಿ ಮತ್ತೇನಪ್ಪ ಅಂದ್ರೆ ನಮ್ಮದೇ ಆದಂಥ ಒಂದು ಸಣ್ಣ ಲೈಬ್ರೆರಿ ಮಾಡೀವಿ ಅದು ಸೈನ್ಸಿಂದು ಒಂದು ಪಾಟ್ ಅದ ಅದ್ರೊಳಗೆ ಒಂದಿಷ್ಟು ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಬುಕ್ಕ ಭಗವದ್ಗೀತಾ ಆಗಿರ್ಬೋದು ಮತ್ತು ಅನ್ಕರ್ ಉಪನಿಷತ್ಗಳು ಆಗಿರ್ಬೋದು ಬೇರೆ ಬೇರೆ ಹತ್ತು ಮೇಯ್ನ್ ಉಪನಿಷತ್ಗಳು ಅಂತ ಬರ್ತವೆ ಆ ಹತ್ತೂ ಉಪನಿಷತ್ಗಳು ಕಲೆಕ್ಟ್ ಮಾಡಿ ರಾಮಕೃಷ್ಣ ಆಶ್ರಮ್ದವ್ರು ಬರ್ದಿರ್ತಂಥ ಉಪನಿಷತ್ ಅದೂ ಆಗಿರ್ಬೋದು ಮತ್ತು ಹಿಂದಿ ಒಂದು ಈಶಾವಾಸ್ಯ ಉಪನಿಷತ್ ಅವೆಲ್ಲ ಇರ್ತವೆ ಅದೊಂದು ಹತ್ತು ಉಪನಿಷತ್ ಇದ್ದವು ಅದು ಬುಕ್ಕ ಒಂದು ಸಣ್ಣದೊಂದ್ ನಮ್ಮದೇ ಆದಂಥ ಒಂದು ಲೈಬ್ರೆರಿ ಸಣ್ಣದು ಮಾಡಿದೆ ಮತ್ತು ನಮಗೇನಪ್ಪಾ ಅಂದ್ರೆ ಓದ್ಲಿಕ್ಕೆ ಎಂಟನೇ ಒಂಬತ್ತನೇ ಹತ್ತನೇ ಬುಕ್ಸ್ಗಳ್ನೂ ಹುಡುಗರು ನಮ್ಮವು ಓದ್ತವೆ ಅಂತ್ಹೇಳಿ ಅಲ್ಲಿ ಎಂಟನೇ ಒಂಬತ್ತನೇ ಹತ್ತನೇದ್ದು ಯಾವ್ಯಾವ ಬುಕ್ಸ್ಗಳು ಅದವೋ ಅವು ಹೀಗೊಂದು ಸಣ್ಣದೊಂದು ಮಿನಿ ಲೈಬ್ರೆರಿ ಅಂತ ನಮ್ಮ ನಾವೇ ಒಂದು ಮಾಡ್ಕೊಂಡಿದ್ದೀವಿ ನಮ್ಮ ಒಂದು ಆಸೆ ಏನಪ್ಪ ಅಂದ್ರೆ ನಮ್ಮ ಲೈಬ್ರೆರಿದಾಗ ಅಂದ್ರೆ ನಮ್ದೇನು ಒಂದು ಸಣ್ಣ ಲೈಬ್ರೆರಿ ಅಂತ ನಾನೇನು ಮಾಡ್ಕೊಂಡಿದ್ದೀನೋ ಆ ಲೈಬ್ರೆರಿದಾಗ ಇನ್ನಷ್ಟು ವಿಜ್ಞಾನದ ಸಂಬಂಧಪಟ್ಟಂಥವು ಇನ್ನೊಂದಿಷ್ಟು ಗಣಿತ ವಿಷಯದ ಬಗ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ವಿಶ್ ಬುಕ್ಗಳು ತಂದಿಡಬೇಕಂತ ನನ್ನದು ತಲ್ಯಗ ಅದ ನೋಡ್ಬೇಕು ಆದಷ್ಟು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಅವುಗಳನ್ನು ಏನಪ್ಪ ಅಂದ್ರೆ ತರಬೇಕು ಮತ್ತು ಈ ನನ್ನ ಏನು ಬುಕ್ಕು ಕಲೆಕ್ಷನ್ ಅದ ಅಲ್ಲ ಅದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಅಂದ್ಕೊಂಡೇನಿ ಈ ಅಧ್ಯಾತ್ಮ ರಿಲೇಟೆಡ್ ಏನಪ್ಪ ಅಂದ್ರೆ ಏನು ವೇದಗಳ ಪುಸ್ತಕ ಆಗಿರ್ಬೋದು ಮತ್ತೇನಪ್ಪ ಅಂದ್ರೆ ಶಂಕರರ ಭಾಷ್ಯ ಆಗಿರ್ಬೋದು ಮತ್ತು ಬೇರೆ ಬೇರೆ ಶಂಕರಾಚಾರ್ಯರ ಪುಸ್ತಕ ಆಗಿರ್ಬೋದು ಇವೆಲ್ಲ ಏನಪ್ಪ ಅಂದ್ರೆ ನನ್ನ ನನ್ನದು ಒಂದು ಲೈಬ್ರೆರಿಗೆ ಸೇರಿಸ್ಬೇಕು ನನ್ನ ಲೈಬ್ರರಿದು ಒಂದು ಕಲೆಕ್ಷನ್ ಹೆಚ್ಚಿಗೆ ಮಾಡಬೇಕು ಅಂತ ಅದೊಂದು ಐಡ್ಯಾ ಅದ ತಲೆಯಾಗ ನೋಡ್ಬೇಕು ಏನಾಗ್ತೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತೇನಪ್ಪ ಅಂದ್ರೆ ಇವು ಮಧ್ವಾಚಾರ್ಯರ ಭಾಷ್ಯ ಆಗಿರ್ಬೋದು ಅಥವಾ ರಾಮಾನುಜಾಚಾರ್ಯರ ಭಾಷ್ಯ ಇವೆಲ್ಲ ತಂದು ನಮ್ಮ ಪುಸ್ತಕದ ಒಂದು ನನ್ನ ಲೈಬ್ರೆರಿ ಏನದಲ್ಲ ಆ ಭಂಡಾರ ಹೆಚ್ಚಿಗೆ ಮಾಡ್ಕೊಬೇಕಾಗ್ಯದೆ ಮುಂದೆ ನೋಡೋಣ್ ಆಯಿತಪ್ಪ ಅಂದ್ರೆ ಇದೆಲ್ಲ ತಂದು ಒಂದು ಶಿಸ್ತಾಗಿ ಒಂದು ಅಧ್ಯಾತ್ಮದ ಸೆಕ್ಷನ್ನೇ ಒಂದು ಭೌತಶಾಸ್ತ್ರದ ಸೆಕ್ಷನ ಇನ್ನೊಂದೇನಪ್ಪ ಅಂದ್ರೆ ಗಣಿತದ ಸೆಕ್ಷನ್ ಹಿಂಗೆ ಅಲಗ್ ಮಾಡಿಕೊಂಡು ನೀಟಾಗಿ ಇಟ್ಕೊಬೇಕು ಅಂತ ಅಂದ್ಕೊಂಡೀನಿ ನೋಡಣ್ ಮುಂದೆ ಏನಾಗ್ತದೆ ಏನು